ಸಾಮಾನ್ಯವಾಗಿ ಮಧ್ಯಾಹ್ನದೊತ್ತು ನಾವು ಮಜ್ಜಿಗೆ ಸಾಂಬಾರು ತಿಳಿ ಸಾಂಬಾರು ಚಿಕನ್ ಸಾಂಬಾರು ಮಟನ್ ಸಾಂಬಾರು ಯಾವುದೇ ಥರದಾದಂತಹ ಸಾರು ಬ ಸಾಂಬಾರುಗಳನ್ನು ಸಹ ನಾವು ಮಾಡಿ ಮಧ್ಯಾಹ್ನ ರೈಸ್ ಮತ್ತು ಸಾಂಬಾರು ಇಷ್ಟನ್ನು ನಾವು ಬಳಸ್ತೀವಿ ಮಧ್ಯಾಹ್ನದೊತ್ತು ಒಂದೊಂದು ಸಲ ಪಲ್ಯಗಳು ಸಹ ತಿಳಿ ಸಾಂಬಾರಂದಾಗ ನಾವು ಯಾವುದೇ ರೀತಿ ಪಲ್ಯಗಳು ಬೀನ್ಸ್ ಪಲ್ಯ ಬೆಂಡೆಕಾಯಿ ಪಲ್ಯ ಎಲೆಕೋಸು ಪಲ್ಯ ಸೊಪ್ಪಿನ ಪಲ್ಯ ಸೊಪ್ಪಿನ ಪಲ್ಯ ಅಂತೂ ತುಂಬಾ ಇಷ್ಟ ಪಟ್ಟು ತಿಂತಾರೆ ನಮ್ಮನೆಗಳಲ್ಲಿ ಮತ್ತು ರಾತ್ರಿ ಹೊತ್ತು ಊಟದಲ್ಲಿ ನಾವು ಚಪಾತಿ ಮಾಡ್ಕೊತೀವಿ ರೊಟ್ಟಿ ಮಾಡ್ಕೊತೀವಿ ಒಂದೊಂದ್ ಸಲ ಕಡುಬು ಮಾಡ್ಕೊತೀವಿ ಏನಾರು ಹಬ್ಬ ಹರಿದಿನ ಫಂಕ್ಷನ್ ಅಂದಾಗ ನೈಟ್ ಹೊತ್ತು ಕಡುಬು ಮಾಡಿ ಚಿಕನ್ ಸಾಂಬಾರು ಈ ಥರ ಎಲ್ಲ ಮಾಡ್ಕೊತೀವಿ ಒಂದೊಂದ್ ಸಲ ತಿಳಿ ಸಾಂಬಾರು ಮಾಡಿ ಕಬಾಬು ಸಹ ಕರ್ಕೊಂಡು ಊಟ ಮಾಡ್ತೀವಿ ನೈಟೊತ್ತು ಮುದ್ದೆ ಮಿಸ್ ಮಾಡ್ಕೊಳೊಲ್ಲ ನಾವು ಮುದ್ದೆ ತರಕಾರಿ ಸಾಂಬಾರು ಜೊತೆಗೂನು ಮುದ್ದೆ ಮಾಡ್ಕೊತೀವಿ ಸೊಪ್ಪಿನ ಸಾರಿಗೆ ಮುದ್ದೆ ತುಂಬಾ ಚೆನ್ನಾಗಿರತ್ತೆ ನಾನ್ವೇಜ್ ಸಾರಿಗು ಸಹ ಮುದ್ದೆಗಳು ಮುದ್ದೆ ಚೆನ್ನಾಗಿ ಸೂಟೇಬಲ್ ಆಗುತ್ತೆ ಹಾಗಾಗಿ ಮುದ್ದೆ ಮಾಮೂಲಿ ಆಗ್ಬಿಟ್ಟಿದೆ ನಮಗೆ ರೈಸು ಅದ್ರ ಜೊತೆಗೆ ಮುದ್ದೆ ಊಟ ಮಾಡಿ ಚೂರು ರೈಸು ಅದ್ರ ಜೊತೆಗೆ ನೈಟು ಮಧ್ಯಾಹ್ನ ಎರಡೊತ್ತು ಸಾಮಾನ್ಯ ಮಜ್ಜಿಗೆ ಮೊಸರು ನಮ್ಮ ಮನೆಗಳಲ್ಲಿ ಮಿಸ್ ಆಗೋಲ್ಲ ಮಜ್ಜಿಗೆ ತಂಪು ಅಂತೇಳ್ಕೊಂಡು ಬೇಸಿಗೆ ಟೈಮಲ್ಲಿ ಅಂತು ಮಜ್ಜಿಗೆ ಅಂತು ಒಂದು ದೊಡ್ಡ ಪಾತ್ರೇಲಿ ಮಾಡಿಟ್ಬಿಟ್ಟಿರ್ತೀವಿ ಮಜ್ಜಿಗೆ ಎರಡು ಹೊತ್ತುನೂ ಕುಡೀತಾರೆ ಹಾಗಾಗಿ ಈ ನಾರ್ಮಲ್ ಅಡಿಗೆಗಳಲ್ಲಿ ಚಿಕನ್ ಸಾಂಬಾರು ಅಂತೇಳ್ದಾಗ ಚಿಕನಲ್ಲಿ ತುಂಬನೆನೇ ಚಿಕನ್ ಗ್ರೇವಿ ಚಿಕನ್ ಗ್ರೀನ್ ಗ್ರೇವಿ ಚಿಲ್ಲಿ ಚಿಕನ್ನು ಈ ಥರ ವೆರೈಟಿ ವೆರೈಟಿ ಮಾಡ್ಕೊಂಡು ತುಂಬನೇ ಇಷ್ಟ ಪಟ್ಟು ತಿಂತೀವಿ ತಿಳಿ ಸಾಂಬಾರು ಮಾಡ್ದಾಗಂತು ಪಲ್ಯಗಳು ಬೇಕೇ ಬೇಕು ಯಾವುದೇ ಥರ ಪಲ್ಯ ಆದ್ರೂನೂನು ಇಲ್ಲ ಅಂದರೆ ತುಂಬಾ ಊಟ ಮಾಡೋಕೆ ಮೂಡೆ ಇರೋಲ್ಲ ಇಲ್ಲ ತಿಳಿಸಾರು ಜೊತೆಗೆ ಉಪ್ಪಿನಕಾಯಿ ಹಪ್ಪಳ ಮನೇಲೆ ಮಾಡ್ಕೊಂಡಿರ್ತೀವಿ ಹಪ್ಳ ಸಹ ಅಕ್ಕಿ ಹಪ್ಪಳ ಇಲ್ಲ ಅಂದರೆ ಕುಂಬ್ಳಕಾಯಿ ಸಂಡಿಗೆ ಈ ಥರಾ ಊಟದ ಜೊತೆ ಸೈಡ್ಸು ಇಟ್ಕೊಂಡಿರ್ತಿವಿ ಹಾಗಾಗಿ ನಾವು ಮಧ್ಯಾಹ್ನದೊತ್ತು ರಾತ್ರಿ ಹೊತ್ತು ಊಟ ನೀಟಾಗಿರಬೇಕು ರಾತ್ರಿ ಹೊತ್ತೂ ಆರಾಮಾಗಿ ಕುತ್ಕೊಂಡು ಮುದ್ದೆ ಅನ್ನ ಸಾಂಬಾರು ಊಟ ಮಾಡ್ಕೊತೀವಿ ಚಪಾತಿನೂ ಒಂದೊಂದ್ ಸಲ ಲೈಟಾಗಿ ಚಪಾತಿನೂ ಇಷ್ಟ ಪಟ್ಟು ಊಟ ಮಾಡ್ತೀವಿ ಯಾವುದೇ ಥರದಲ್ಲೀ ನಾವು ಮಕ್ಕಳಿಗೆ ಮ್ಯಾಗೀ ಈ ಥರ ಸಂಜೆ ಹೊತ್ತು ನಾಲ್ಕು ಗಂಟೆ ಹೊತ್ತಲ್ಲಿ ಮ್ಯಾಗಿ ಮತ್ತು ಬೋಂಡಾ ಮತ್ತು ವಡೆ ಈ ಥರ ಸಂಜೆ ಹೊತ್ತು ಸಹ ಸ್ನಾಕ್ಸ್ ಆಗಿ ಕಾಫಿ ಜೊತೆಗೆ ಬಳಸ್ಕೊಂಡು ಇರ್ತೀವಿ ರಾತ್ರಿ ತಿಳಿಸಾಂಬಾರು ಜೊತೆಗೆ ಬೋಂಡನೂ ಯೂಸ್ ಮಾಡ್ಕೊತೀವಿ ಸಂಜೆಗು ಆಗುತ್ತೆ ಕಾಫಿಗೆ ಮತ್ತು ರಾತ್ರಿ ತಿಳಿಸಾಂಬಾರು ಇದ್ರೆ ಅದಕೆ ಅದ್ಕೆ ಮೇಂಟೇನ್ ಆಗುತ್ತೆ ಅಂತ ಮೊಟ್ಟೆಗಳಲ್ಲುನೂ ಮೊಟ್ಟೆ ಕರಿ ಮತ್ತು ಆಮ್ಲೆಟ್ಟು ಮತ್ತು ಮಾಮೂಲಿ ಮೊಟ್ಟೆ ಸಾಂಬಾರು ಈ ಥರನೂ ಅಡಿಗೆ ಮಾಡ್ಕೊಂಡು ನೆಮ್ದಿಯಿಂದ ಊಟ ಮಾಡೋದು ನಮಗೆ ಇಲ್ಲಿ ರೂಢಿ ಇದೆ ಈಗ ಅಡಿಗೇಲಿ ಉ ಹೆಣ್ಮಕ್ಳು ಫುಲ್ ಅಡಿಗೆ ಟೇಸ್ಟಿಯಾಗಿ ಮಾಡೋದೆ ಒಂದು ಯೋಚನೆಯಲ್ಲಿ ಅಡಿಗೆ ನೀಟಾಗಿ ಮಾಡ್ಕೊಂಡು ಊಟ ಮಾಡ್ಕೊಂಡಿರೋದೆ ಅವರದ್ದೂ ಒಂದು ಕಲೆ ಆಗಿರುತ್ತೆ ಹಾಗಾಗಿ ವೆರೈಟಿ ವೆರೈಟಿ ಯಾರೇ ಒಂದು ಏನೇ ಒಂದು ರೆಸಿಪಿ ಹೇಳಿದ್ರು ಮನೇಲಿ ಬಂದು ಅದನ್ನು ರೆಸಿಪಿ ಮಾಡಿ ಮನೇಲಿ ಒಪ್ಸೋದು ಅವರಿಗೆ ಒಂಥರ ಖುಷ್ಯಾಗಿರುತ್ತೆ ಆಲು ಪರೋಟ ಸಂಜೆ ಒಂದೊಂದ್ ಸಲ ಬೇಜಾರಾದರೆ ಅನ್ನ ಸಾಂಬಾರು ಊಟ ಮಾಡೋದು ಬೇಜಾರುಂದ್ರೆ ಒಂದೊಂದ್ ಸಲ ಆಲು ಪರೋಟ ನಾನು ಟ್ರೈ ಮಾಡಿ ಮಾಡಿದೀನಿ ಹೀಗೆ ವೆರೈಟಿ ವೆರೈಟಿ ಊಟ ಮಾಡೋದು ದುಡಿಯೋದೇ ಜೀವನಕ್ಕೇ ಊಟ ಹ್ಞೂ ದುಡಿಯೋದೇ ಊಟಕ್ಕಾಗಿ ಅಲ್ವ ಹಾಗಾಗಿ ನೆಮ್ದಿಯಲ್ಲಿ ಊಟ ಮಾಡಬೇಕು ಅನ್ನೋದು ಈ ಎಣ್ಣೆ ಐಟಮ್ ಸ್ವಲ್ಪ ಕಂಟ್ರೋಲ್ ಮಾಡ್ತೀವಿ ಹೆಲ್ತಿಗ್ ನ ಒಂದು ಕಾರಣಕ್ಕೋಸ್ಕರ